ಈ ಮೀನುಗಾರರ ಜಾತಿ ಸಮುದಾಯ ಅಂದರೆ ಮೊಗವೀರ ಜಾತಿ ಅಂದರೆ ಮೊಗವೀರ ಜಾತಿಯವರಂದರೆ ಅವರಿಗೆ ಮೀನು ಹಿಡಿಯುವುದೆ ಅವರ ಒಂದು ಕುಲ ಕಸುಬಾಗಿರ್ತದೆ ಅಂದರೆ ನಾವು ಒಟ್ಟಾಗಿ ಹೇಗೆ ಬದುಕ್ತೀವಂದರೆ ಒಂದು ಬೆಳಗ್ಗೆ ಎಲ್ಲರು ಒಟ್ಟಾಗಿ ಮೀನು ಹಿಡೀಲಿಕ್ಕೆ ಹೋಗುವುದು ಒಂದು ಸಂಜೆಯ ಹೊತ್ತಿಗೆ ಮೀನುಗಳನ್ನು ಮನೆಗೆ ತಂದು ಅದನ್ನು ಮಾರಿ ಮತ್ತು ನಮ್ಮ ಹೊಟ್ಟೆ ತುಂಬಿಸೋದು ಇದು ನಮ್ಮ ಒಂದು ಸಮುದಾಯದ ಒಂದು ಕುಲ ಕಸುಬಾಗಿದೆ ಹಾಗಾಗಿ ನಾವು ಮೀನನ್ನೇ ನಂಬಿ ಇಲ್ಲಿ ಬದುಕುವುದು ನಮ್ಮ ಕುಲ ಕಸುಬೇ ಮೀನು ಹಿಡಿಯುವುದು ನಾವು ಅದನ್ನ ಮಾರಿಯೇ ನಾವು ಬದುಕೋದ್ರಿಂದ ನಾವು ಅದರ ಕಡೆಗೆ ಹೆಚ್ಚು ಆಕರ್ಷಿತರಾಗಿದೇವೆ ಮತ್ತು ನಮ್ಮ ಪೀಳಿಗೆಯೂ ಅದನ್ನೇ ಮುಂದುವರೆಸ್ಕೊಂಡು ಹೋಗ್ತಾ ಉಂಟು ಹಾಗೆ ನಾವು ಇಲ್ಲಿ ಆಚರಿಸುವ ಹಬ್ಬ ಅಂದರೆ ನಾವು ಒಂದು ಅಗಷ್ಟ್ ತಿಂಗಳಲ್ಲಿ ಕಡಲಿಗೆ ಹಾಲು ಹಾಕುವ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತೇವೆ ಅದು ಹಾಲು ಹಾಕೋದಂದ್ರೆ ಮೀನುಗಳು ಇನ್ನಷ್ಟು ವೃದ್ಧಿಸಲಿ ಎಂದು ನಾವು ಗಂಗಾ ಮಾತೆಗೆ ಕೈ ಮುಗಿದು ಕಡಲಿಗೆ ಹಾಲು ಅಭಿಷೇಕ ಮಾಡಿ ನಾವು ಮತ್ತು ನಮ್ಮ ಹೊಸ ದೋಣಿಯನ್ನು ಮುಂದುವರೆಸೋದು ಅಂದರೆ ವರ್ಷಕ್ಕೆ ಒಂದು ಸಲ ನಾವು ಅಂಥಾ ಒಂದು ಆಚರಣೆಯನ್ನು ಮಾಡಿ ನಂತರ ನಾವು ಮೀನು ಹಿಡಿಯುವ ಪದ್ದತಿಯನ್ನು ಮುಂದುವರೆಸೋದು